ಹಲೋ ಡಾಕ್ಟರ್ ಜ್ಯೋತಿ ಅವರಾ ನಾವು ನಿಮ್ಮ ಕ್ಲಿನಿಕ್ ಬಂದಿದ್ರಲ್ಲ ಸೌಮ್ಯ ಅಂತ ಪೇಷೆಂಟ್ ಜ್ವರ ಅಂತ್ ಅಂದ್ಬಿಟ್ಟು ಬಂದಿದ್ರಲ್ಲ ಕಡ್ಮೆನೇ ಆಗಿಲ್ಲ ಒಂದು ವಾರಕ್ಕೆ ಮುಂಚೆ ಐದು ದಿನದ ಟ್ಯಾಬ್ಲೆಟ್ ಕೊಟ್ಟಿದ್ರೀ ಕಡಿಮೆನೇ ಆಗ್ತಾಯಿಲ್ಲ

ಹ್ಞೂ ಆಗಿದೆ ಹ್ಞೂ ಯೂಸ್ ಮಾಡಿದ್ದೀನಿ ನೀವು ಮತ್ತೆ ಬಂದರೆ ಬೇರೆ ಟ್ಯಬ್ಲೆಟ್ಟು ಚೇಂಜ್ ಮಾಡಿಕೊಡ್ತೀರಾ ಜ್ವರ ತಲೆನೋವು ಏನೂ ಸ್ವಲ್ಪನು ಕಡಿಮೆಯಾಗಿಲ್ಲ ಹಾಂ ಕರೆಟ್ಟಾಗ್ ತಗೊಂತಾ ಇದ್ದೀನಿ ಸಂಜೆ ಟೈಮಲ್ಲೇ ಹಾಂ ಕೆಲಸ ಮಾಡ್ತಾಯಿದ್ದೀನಿ ಟೆಸ್ಟ್ ಮಾಡಿ

ಬೇರೆ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿಕೊಡ್ತಿರಾ ಏನಾದರು ಬ್ಲೆಡ್ ಟೆಸ್ಟ್ ಏನಾದರೂ ಮಾಡ್ತೀರಾ ಹಾಂ ಮೈ ಕೈ ನೋವು ಸುಸ್ತು

ಹ್ಞೂ ಮಾಡ್ತಾಯಿದ್ದೀವಿ ಆಯಿತು ಸರಿ ಡಾಕ್ಟರ್ ನಾವು ಸಂಜೆ ಬಂದು ನಿಮ್ಮನ್ನು ಕಾಣ್ತೀವಿ ಆರು ಗಂಟೆಗೆ ಬರ್ತೀವಿ ಸಿಕ್ತೀರಾ ಸರಿ ಮೇಡಮ್ ಹ್ಞೂ ಸರಿ ಮೇಡಮ್ ಸರಿ ಮೇಡಮ್ ನಮ್ಗೆ ಗೊತ್ತಿಲ್ಲದೆ ಯೂಸ್ ಮಾಡಿಬಿಟ್ವಿ ಸಂಜೆ ಬರ್ತೀವಿ ಸಂಜೆ ಬಂದು ಟೆಸ್ಟ್ ಮಾಡಿಸ್ತೀವಿ ಮೇಡಮ್